ಇತ್ತೀಚಿನ ವರ್ಷ ಒಳಗೆ ಪ್ರವಾಸೋದ್ಯಮ ಹೆಚ್ಚಾಗೈತೊ ಕಡಿಮೆಯಾಗೈತೊ ಅಂತ ನೋಡಿದ್ರ ಕಡ್ಮೆನೆ ಆಗೆತಿ ಯಾಕಂತಂದ್ರ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ಲರು ಪ್ರವಾಸೋದ್ಯಮನ ಕುಂತಲನೆ ಅನುಭವಿಸು ಅಂತರ ಹಿಂಗಿದ್ಮ್ಯಾಲೆ ಪ್ರವಾಸೋದ್ಯಮ ಹೆಚ್ಗಿ ಹೆಂಗಾಗ್ತಿತೆ ನೀವ ಹೇಳ್ರಿ

ಈ ಡಾಕ್ಟ್ರ್ ಬ್ರೋ ಅಂತ ಹೇಳ್ಬೋದು ಮತ್ತು ಈ ಒಂದು ಚಲನಚಿತ್ರಗಳಲ್ಲಿ ಚಿತ್ರೀಕರ್ಣಗಳಿಗಿರ್ಬೋದು ಇವೆಲ್ಲ ಏನಂದ್ರ ಪ್ರವಾಸೋದ್ಯಮಗಳನ್ನ ಆ ಒಂದು ದೃಶ್ಯಗಳ ಮೂಲಕ ತೋರ್ಸಿ ಕೈ ಬಿಟ್ಬಿಟ್ಟಾರ ಯಾರಾದರೂನು ಇದನ್ನ ನೋಡಿಯ ಜಾಗ ಅಂತ ಕೇಳಿದ್ರ ಈ ಸ್ಥಳನ ನೋಡಿಯ ಅಂತ ಕೇಳಿದರೆ ಒಂದೇ ಮಾತೊಳ್ಗ ಹೇಳ್ಬಿಡ್ತರೆ ಆ ಚಿತ್ರದಾಗ ನೋಡಿವಿ ಈ ಚಲನ್ಚಿತ್ರದಾಗ ನೋಡಿವಿ ಇದನ್ನ ಡಾಕ್ಟ್ರ್ ಬೋ ಒಂದ ಡಾಕ್ಟ್ರ್ ಬ್ರೊ ಅನ್ನೋರು ಸಾಮಾಜಿಕ ಜಾಲ್ತಾಣ್ದೊಳಗ ಬಿಟ್ಟಿದ್ದರು ನಾವು ನೋಡಿದ್ದೀವಿ ಮತ್ತಾ ಒಬ್ರಲ್ಲ ಹಿಂಗ ಭಾಳ ಜನ ಭಾಳ ಥರ ಒಬ್ಬರೆ ಏನಾದರು ಸ್ಟಾರ್ಟ್ ಶುರು ಮಾಡ್ಕೊಂಡಾರೆ ಅಂತ ಅಂದ್ರ ಅದ್ರ ಜೊತಿಗು ಎಲ್ಲರೂನು ಅದನ್ನೇ ಮಾಡ್ತರಂತರಲ್ಲ ಹಂಗೆ ಎಲ್ಲ ಒಬ್ಬೊಬ್ಬರು ಒನ್ನೊಂದು ಥರ ಸ್ಟಾರ್ಟ್ ಮಾಡ್ಕೊಂಡರ ಅದೂ ಏನಂತಂದ್ರ ಅವ್ರ ಕಡೆ ಆಗಿರ್ಬೋದು ಅವ್ರ ಸುತ್ತಮುತ್ತ ಊರಿಂದು ಪ್ರದೇಶದ್ದು ಇದು ನಮ್ಮ ದೇಶ ಅಂತಂದು ತಗೊಂಡ್ರ ಈ ನಮ್ಮ ದೇಶ್ದಾಗ ಭಾಳ ಜನ ಅದಾರ ಇನ್ನು ಹೊರದೇಶ ಅಂತ ತಗೊಂಡ್ರ ಡಾಕ್ಟ್ರ್ ಬ್ರೋ ಅಂತ ಒಂದು ಮೂರು ನಾಲ್ಕು ಜನ ಅದರ ಅವ್ರ ಏನ್ಮಾಡ್ತಾರೆ ಅಂದ್ರ ಹೊರ್ದೇಶ್ದಾಗ ಏನೆಲ್ಲ ಆಗ್ತೆತಿ ಎಲ್ಲೆಲ್ಲಿ ಏನೇನು ಇದನ್ನೆಲ್ಲ ಕಲೆ ಹಾಕಾಕೆ ಹೋಗಿ ಹೋಗಿ ಕಡಿಗೆ ಅವರ ಸಿಕ್ಕೊಂಡಿದ್ದರು ನಾನು ಅನ್ಕೊಳ್ತೀನಿ ಬಿಡುಗಡೆ ಆಗೆತಿ ಬಂದಾರು ಅವ್ರ ಎಲ್ಲೋ ಫ್ರಾನ್ಸ್ ಒಳಗೆ ಇಟ್ಲಿ ಒಳಗೊ ಸಿಕ್ಕೊಂಡಾರೂ ಅಂತ ಕೇಳಿದ್ದೆ ಅಲ್ಲಿಂದ ಅವ್ರ ಒಂದು ಏನು ಹೊಸ ಹೊಸದು ಬಿಡ್ತರಲ್ಲ ವಿಡ್ಯೋಗಳನ್ನ ಅವುನ್ನ ಯಾವುದು ಬಿಟ್ಟಿರಲಿಲ್ಲ ಯಾಕಂದ್ರ ಅವ್ರ ಸಿಕ್ಕೇ ಇರಲಿಲ್ಲ ಅಂತ ಕೇಳಿದ್ವಿ ಅಷ್ಟ ಬಿಟ್ರ ಈ ಪ್ರವಾಸೋದ್ಯಮ ಏನೈತಲ್ಲಾ ಇದ ಸಮಾ ಸಮುದಾಯ ಮ್ಯಾಲ ಏನು ಪರಿಣಾಮ ಬೀರೈತಿ ಅಂತ ನೋಡಿದ್ರ ಗೊತ್ತು ಇಲ್ಲದೆ ಇರೊ ಜಗಗಳನ್ನ ಮೊದಲನೇದಾಗಿ ನಾವು ತಿಳ್ಕೋಬಹುದು ಆಮೇಲೆ ಮನಸ್ಸಿಗೆ ನೆಮ್ಮದಿ ಅನೋದು ಇರ್ತೆತಿ ಹೊಸ ಹೊಸ ಜಾಗ ನೋಡಿರೊ ಉತ್ಸಾಹ ಇರ್ತೆತಿ ಮನಸ್ಸೊಳಗ ಹೇಳ್ದಿರೊಂಗ ನೆಮ್ಮದಿನು ಇರ್ತೆತಿ ಮತ್ತೆ ಆ ನೆನಪು ಇರ್ತಾವಲ್ಲ ಅದ ಭಾಳ ಆಮೇಲೆ ಇದರಿಂದ ಸಂಬಂಧಗಳ ಒಂದಾಗ್ತವೆ ಖುಷಿ ಹೆಚ್ಚಾಗ್ತೆತಿ ಆಮೇಲೆ ಒಂದು ಸಮುದಾಯದ ಜನ ಇನ್ನೊಂದು ಸಮುದಾಯಕ್ಕೆ ಮೇಲ್ಗಡೆ ಅಥ್ವಾ ಆ ಒಂದು ಸಮುದಾಯ ಸಂಸ್ಕೃತಿ ಮೇಲೆ ಅಥ್ವಾ ಅಲ್ಲಿರೊ ಒಂದು ಸಂಪ್ರದಾಯಗಳ ಈ ಥರ ಪ್ರವಾಸಕ್ಕ ಅಲ್ಲಿ ಹೋದರೆ ಅಲ್ಲಿ ಸ್ಥಳಗಳನ್ನ ನೋಡೋಕೆ ಹೋದರೆ ಅಲ್ಲಿ ಸಮ್ದಾಯದವರು ಈ ಸಮ್ದಾಯ್ದ ಒಳಗೆ ಪರಿಚಯ ಆಗ್ತಾರೆ ಅಲ್ಲಿಂದ ಮತ್ತೆ ಸಂಬಂಧಗಳು ಬೆಳಿತವೆ ಗಟ್ಟಿಯಾಗುತ್ತೆ ಆ ಎರಡು ಸಮುದಾಯ ಇರೋದು ಒಂದೇ ಸಮುದಾ ಆಗಿ ಏನಂದರೆ ಮುಂದೆ ಹೊರಗೆ ಬರತ್ತೆ ಒಂದೆ ಸಮುದಾಯ ಅದರಿಂದ ಮತ್ತೊಂದು ಸಮುದಾಯ ಅಲ್ಲಿಂದ ಮತ್ತೆ ಹೊಸ ಜನಗಳ ಪರಿಚಯ ಅಲ್ಲಿಯ ಸಂಸ್ಕೃತಿಗಳು ಅಲ್ಲಿಯ ಹೊಸ ಸ್ಥಳಗಳು ಆಮೇಲೆ ಇವರು ಅಲ್ಲಿ ಹೋದಾಗ ಅವರು ಇವರನ್ನ ಉಪ್ಚರಿಸೋ ರೀತಿಯಾಗಿರ್ಬೋದು ಇವೆಲ್ಲವು ಏನಂತಂದರೆ ಪ್ರವಾಸೋದ್ಯಮದಿಂದ ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯದ ಮೇಲೆ ಬೀರೊ ಪ್ರಭಾವ ಅಂತ ಹೇಳ್ಬೋದು ಅದ್ರ ಜೊತೆನ ನೋಡ್ಕೊಂಡು ಹೋದಂಗೆ ನಮಗೆ ಪ್ರವಾಸೋದ್ಯಮ ನಾವು ಅಂದ್ರ ಸ್ಥಳಗಳನ್ನ ನೋಡ್ತಿರಬೇಕು ನಿಂತ ನೀರಾಗೊಬಾರ್ದು ಹರಿಯೊ ನೀರಾಗಬೇಕು ಅಂತ ಹೇಳ್ತಾರೆ ಹಿರಿಯರೆಲ್ಲ ಹಂಗೆ ನಾವು ಹರಿತ ಇರಬೇಕು ಕೂತಲ್ಲೆ ಕೂಡ್ಬಾರದು ಹಾಗಂತ ನಾವೂ ಇಲ್ಲೆ ಇದ್ಕೊಂಡು ಇದೆ ಕೆಲಸ ಮಾಡ್ಕೊಂತಿದರೆ ಯಾವ ಕೆಲಸನು ಆಗೋದಿಲ್ಲ ಏನು ನೋಡ್ದಂಗೆ ಆಗಿ ಇಲ್ಲ ಯಾರೋ ಒವ್ರು ಹಿರಿಕರು ತುಂಬಾ ಹಳೇ ಕಾಲದಲ್ಲಿ ಒಂದು ಗಾದೆನ ಹೇಳ್ಯಾರೆ ಏನ್ಪಾ ಅಂತಂದ್ರ ಪುಸ್ತಕನ ಓದಿ ತಿಳಿಬೇಕು ಜಗತ್ತನ್ನ ಅಡ್ಯಾಡಿ ನೋಡಿ ತಿಳ್ಕೊಬೇಕು ಒಂದು ಪುಸ್ತಕ ಓದೋಕೆ ಆಗ್ಲಿಲ ಅಂದರೆ ಜಗತ್ತನ್ನ ಸುತ್ತಾಡಬೇಕು ಅಂತ ಹೇಳ್ಯಾರೆ ನಮಗೆ ಪುಸ್ತಕ ಓದಾಕ ಎಷ್ಟೊ ಜನಕ್ಕೆ ಬರ್ತೈತಿ ಎಷ್ಟೊ ಜನಕ್ಕೆ ಬರಲ್ಲ ಈಗಂಕರು ಎಲ್ಲರು ಓದ್ತಾರೆ ಇಲ್ಲಂತಲ್ಲ ಆದ್ರ ಸಾಮಾಜಿಕ ಜಾಲತಾಣಗಳನ್ನ ಜಾಸ್ತಿ ನೋಡ್ತಾರ ಅದರಿಂದಾಗಿ ಪುಸ್ತಕನ ಓದೋಕಾಗಿಲ್ಲ ಅಂದ್ರು ಅಷ್ಟ ಹೊತ್ತು ಒಂದು ಜಗತ್ತನ್ನ ತೀರ್ಗ್ಬೇಕು ಅಂತ ಹೇಳ್ತಾರೆ ಅದರಿಂದ ಭಾಳ ಅನುಭವಗಳು ಆಗ್ತವ್ ಹೊಸ ಹೊಸ ಅನುಭವಗಳು ಮತ್ತಿದ ಒಂದ್ ಜೀವನನ ಕಟ್ಕೊಳೊಕ್ಕ ಭಾಳ ಸಹಾಯ ಮಾಡುವಂಥಾ ಅನುಭವಗಳು ಆಗಿರ್ತಾವ ಹಾಗಾಗಿ ಪ್ರವಾಸೋದ್ಯಮ ಮಾಡೋದರಿಂದ ನಮ್ಮ ಸಮಾಜದ ಮೇಲೆ ಭಾಳ ಚಂದ ಮತ್ತು ಒಳ್ಳೆಯ ಒಳ್ಳೆಯ ಪರಿಣಾಮಗಳು ಬೀರ್ತವೆ ಈ ಒಂದು ಪ್ರವಾಸೋದ್ಯಮ ಇತ್ತಿತ್ತೀನ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗೈತೆ ಅಂತು ಹೇಳ್ಬೋದು ಅದ್ರ ಜೊತೆ ಎಲ್ಲರು ಕೂಡ ಒಂದು ಸಣ್ಣ ಮು ಚಿತ್ರಣ ಚಲನಚಿತ್ರಗಳನ್ನ ತೆಗೆಯೋದರಿಂದ ಜಾಸ್ತಿ ಎಲ್ಲರನ್ನ ಏನ್ಮಾಡಿದಾರೆ ಅಂದರೆ ಕೂತಲ್ಲೆನೆ ಎಲ್ಲವನ್ನ ತೋರ್ಸೋ ರೀತಿಯಲ್ಲಿ ಮಾಡ್ತಿದ್ದಾರೆ ಹಾಗೆ ಮತ್ತೆ ಈ ಕಡೆ ಒಟ್ಗೂಡಿ ಗಾರ್ಡನ್ ಆಗಿರ್ಬೋದು ಅಗಡಿ ತೋಟ ಆಗಿರ್ಬೋದು ಇವೆಲ್ಲ ನೋಡ್ದಾಗ ಎಷ್ಟೊ ಜನ ಅಲ್ಲಿ ಕೂಡ ಹೋಗಿ ಅಂದರೆ ಹೇಳ್ಬೋದು ಮಣ್ಣಿಂದ ಮಾಡಿರೋದು ಕಟ್ಗೆಯಿಂದ ಮಾಡಿರೋದು ಹಳೆ ಹಳೆ ಕಾಲದ್ದೆಲ್ಲ ಒಂದು ಎಗ್ಸಿಬಿಷನ್ ಥರ ಮಾಡಿಟ್ಟಿದ್ದಾರೆ ಇದು ಒಂದು ಒಳ್ಳೆಯ ಪ್ರವಾಸೋದ್ಯಮ ಮತ್ತು ತುಂಬಾ ಶಾಲೆಗಳಿಂದ ಊರಿಂದ ಅಲ್ಲಿ ನೋಡ್ಲ ನೋಡ್ಲಿಕ್ಕಂತ ಹೊಕ್ಕರೆ ದೇವಸ್ಥಾನ ಅಂತ ಹೋಗ್ತಾರೆ ಕಡಿಮೆ ಆಗಿದೆ ಅಂತ ಹೇಳೋದ್ಕಿನನು ಒಂದೂ ಜಾಸ್ತಿ ಆಗಿದೆ ಅಂತನೆ ಹೇಳ್ಬೋದು ಇದರಲ್ಲಿ ಜಾಸ್ತಿ ಆಗಿರೋದರಿಂದ ದೇವಸ್ಥಾನಗಳಿಗೆ ಹೋಗ್ತಾರೆ ಸುತ್ತಮುತ್ತಗ ಇಲ್ದೇ ಇರೋದನ್ನ ಹುಡುಕಾಟ ಹುಡುಕಾಟ ನಡ್ದಿದೆ ಈ ಹುಡ್ಕಾಟದ್ ಮೂಲಕ ಪ್ರವಾಸೋದ್ಯಮ ಹೆಚ್ಗೆ ಆಗಿದಿ ಅದ್ರಗು ಭಾಳ ಹತ್ರದ ಒಂದು ಉದಾಹರಣೆ ಅಂತಂದರೆ ಹೀಗೆ ಪಂಚ ಯೋಜನೆಗಳು ನಮ್ಮ ಸರ್ಕಾರ್ದರ ಏನು ಮಾಡಿದರಲ್ಲ ಈ ಪಂಚನೆ ಕ ಯೋಜನೆ ಒಳಗೆ ಒಂದು ಯೋಜನೆ ಏನು ಅಯಿತಲ್ಲ ಮಹಿಳೆಯರಿಗಾಗಿ ಬಸ್ ಫ್ರೀ ಅನ್ನೋದು ಈ ಮಹಿಳೆಯರಿಗಾಗಿ ಬಸ್ ಫ್ರೀ ಅನ್ನೋದು ಇದು ಎಲ್ಲಾ ಸ್ಥಳಗಳನ್ನ ನೋಡುವಂಥಾ ಒಂದು ಒಳ್ಳೆಯ ಅವಕಾಶ ಇದರಿಂದ ಭಾಳ ಜನ ಉಪಯೋಗ ತಗೊಂಡರ ಬಹಳ ಉಪಯೋಗ ತೊಗೊಂಡು ಪ್ರವಾಸದ ಉದ್ಯೋಮಾನ ಈ ಒಂದು ವರ್ಷದಲ್ಲಿ ಅತಿಯಾಗಿ ಒಂದು ವರ್ಷಕ್ಕೆ ನಾವು ಹಿಂದೆಗಡೆ ಎಲ್ಲ ಏನೋ ಕಳ್ಸ್ಬೌದಾಗಿತ್ತು ಅದನ್ನ ಈ ಈ ಒಂದು ಯೋಜನೆಯಲ್ಲಿ ಒಂದೇ ತಿಂಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ವರ್ಷ ಗಳಿಕೆನ ಒಂದು ತಿಂಗಳಲ್ಲೇ ಗಳಿಸಿರ್ತಾರೆ ಅದು ಈ ಒಂದು ಪ್ರವಾಸೋದ್ಯಮದಲ್ಲಿ ಹಿಂದಿನ ದಿನಗಳಲ್ಲಿ ಅಷ್ಟಕ್ಕೆ ಅಷ್ಟೆ ಇತ್ತು ಬಟ್ ಈ ವರ್ಷದಲ್ಲಿ ಏನೈತಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರವಾಸೋದ್ಯಮ ಹೆಚ್ಗೆ ಆಗಿದೆ ಮತ್ತು ಇದು ಒಂದು ಒಳ್ಳೆಯ ಪರಿಣಾಮನೆ ಸಮುದಾಯದ ಮೇಲೆ ಬೀರುತ್ತೆ ಅಂತನೆ ಹೇಳ್ಬಹುದು